ಪಾಸಿಟಿವ್ ಎಕ್ಸ್ಪೀರ್ಯನ್ಸ್ ಇಯರಿಂಗ್ಸ್ ನನಗೆ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ ನನ್ಗೆ ನನ್ನ ಅಕ್ಕನ ಮದುವೆಗೆ ನಾನು ಇಯರಿಂಗ್ಸ್ ತುಂಬ ಸ ತುಂಬ ಕಡೆ ಹುಡುಕಾಡ್ತಾಯಿದ್ದೆ ಮಾರ್ಕೆಟಲ್ಲಾಗಿರ್ಬೋದು ಮೆಜೆಸ್ಟಿಕ್ಕಲ್ಲಾಗಿರ್ಬೋದು ತುಂಬ ಕಡೆ ನಾನು ಹುಡ್ಕಾಡ್ತಿದ್ದೆ ಆದರೆ ನನಗೆ ಸೂಟೆಬಲ್ ಆಗಿರೊ ಅಂತಹ ಇಯರಿಂಗ್ಸ್ ನನಗೆಲ್ಲೂ ಸಿಗ್ತಾ ಇರಲಿಲ್ಲ ಇಯರಿಂಗ್ಸ್ ಅಂತೆಂದ್ರೆ ಕನ್ನಡ್ದಲ್ಲಿ ಓಲೆ ಅಂತಲೂ ಕರೀತಾರೆ ಆ ನನಗೆ ಡ್ರೆಸ್ಗೆ ಮ್ಯಾಚಾಗೊ ಥರ ಆಗಲಿ ಲೆಹೆಂಗಾಗೆ ಮ್ಯಾಚಾಗೊ ಥರ ಆಗಲಿ ಸ್ಯಾರಿಗೆ ಮ್ಯಾಚಾಗೊ ಥರ ಆಗಲಿ ನನಗೆ ಸಿಗ್ತಾ ಇರಲಿಲ್ಲ ನಾನು ಆವಾಗ ನನ್ನ ಫ್ರೆಂಡ್ಸ್ಗಾಗಲಿ ಯಾರಿಗಾದ್ರು ಹುಡ್ಕೊಡೊಕ್ಕೆ ಹೇಳಿದೆ ನಾನು ಆದರೆ ನನಗೆ ಯಾರೂ ಅಷ್ಟೂ ನನಗೆ ಇಷ್ಟ ಆಗಲಿಲ್ಲ ನನಗೆ ತಂದುಕೊಡ್ತಾಯಿದ್ರು ಇಯರಿಂಗ್ಸ್ ಎಲ್ಲ ಈ ಥರ ಕಲೆಕ್ಷನ್ಸ್ ಮಾಡಿದ್ದೀನಿ ಅಂತ ಮತ್ತು ನನ್ನ ಪೇರೆಂಟ್ಸು ಹೇಳ್ತಿದ್ರು ನಿನ್ಗೆ ಇಷ್ಟ ಬಂದಿರೊ ಕಡೆ ಹೋಗಿ ನೀನು ಇಯರಿಂಗ್ಸ್ ತೊಗೊಬೋದು ಅಂತ ಆದರೆ ನನಗೆ ಗೊತ್ತಿರಲಿಲ್ಲ ನನಗೆ ನಿಜ್ವಾಗಲೂ ಆಂ ಇಯರಿಂಗ್ಸ್ ಚೆನ್ನಾಗಿರೋದು ಸಿಗುತ್ತೆ ಅಂತ ನನ್ನ ನಂಬಿಕೆ ಇರಲಿಲ್ಲ ಹೀಗೆ ಹುಡುಕ್ತಾಯಿದ್ದೆ ಒಂದಿನ ಆವಾಗ ನಾನೂ ಮೆಜೆಸ್ಟಿಕಗೆ ಹೋಗಿದ್ದೆ ಆವಾಗ ನಾನು ಅಲ್ಲಿ ನಾನು ಒಂದು ದೊಡ್ಡ ಜುಮಕಿ ಥರ ನೋಡಿದ್ದೆ ಅದು ನನಗೆ ನೋಡಿದ ತಕ್ಷಣ ಇಷ್ಟ ಆಯ್ತು ಸಿಂಪಲಾಗಿತ್ತು ಆದರೂ ಹೇಳಬೇಕು ಅಂತೆಂದ್ರೆ ಸಿಂಪಲಾಗಿದ್ರೂ ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ನಾನು ಅದನ್ನು ಡ್ರೆಸ್ಗೆ ಅಂತೆಂದ್ರೆ ಲಾಂಗ್ ಫ್ರಾಕಗೆ ನಾನು ಹಾಕ್ಕೊಳಬೇಕು ಅಂತ ಡಿಸೈಡ್ ಮಾಡ್ದೆ ನಾನು ಅದೇ ಶಾಪ್ಗೆ ಹೋಗಿಬಿಟ್ಟು ನಾನು ಲಾಂಗ್ ಫ್ರಾಕಗೆ ಯಾವ ಥರ ಯಾವ ಥರ ಡಿಸೈನಲ್ಲಿ ನಾನು ತೊಗೊಂಡಿದ್ದೆ ಇಯರಿಂಗ್ಸ್ನ ಅದೇ ಥರ ನಾನೂ ಅದೇ ಡಿಸೈನ್ಸಲ್ಲಿ ಮತ್ತು ಸ್ಯಾರಿಗೆ ಮ್ಯಾಚಾಗೊ ಥರ ಆಗಲಿ ಲೆಹೆಂಗಾಗೆ ಮ್ಯಾಚಾಗೊ ಥರ ಆಗಲಿ ನಾನು ತೊಗೊಂಡಿದ್ದೆ ಆದರೆ ನನಗೆ ಗೊತ್ತಿರಲಿಲ್ಲ ಅಲ್ಲಿ ಅಷ್ಟು ಚೆನ್ನಾಗಿರೊ ಕಲೆಕ್ಷನ್ಸ್ ಇರುತ್ತೆ ಅಂತ ನಾನು ಅಂದ್ಕೊಂಡೆ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ನನ್ನ ಅಕ್ಕನ ಮದುವೆಗೆ ನಾನು ಹೆಂಗೆ ರೆಡಿಯಾಗ್ಬೇಕು ಅಂದ್ಕೊಂಡಿದ್ನೊ ಅಷ್ಟು ಚೆನ್ನಾಗಿ ರೆಡಿಯಾಗಿದ್ದೆ ಅದೆಲ್ಲ ಫುಲ್ ಫಿಲ್ ಆಗಿದ್ದು ನಾನು ಚೆನ್ನಾಗಿ ಕಾಣಬೇಕು ಅಂತ ಅಂದ್ಕೊಂಡಿದ್ದು ಎಲ್ಲ ಫುಲ್ ಫಿಲ್ ಆಗಿರೋದಕ್ಕೆ ಕಾರಣ ಇಯರಿಂಗ್ಸು ಇಯರಿಂಗ್ಸ್ ಇರಲಿಲ್ಲ ಅಂದಿದ್ರೆ ನಾನು ಫುಲ್ ಫಿಲ್ ಆಗ್ತಾಯಿರಲಿಲ್ಲ ಅಂತೆಯೇ ಹೇಳ್ತೀನಿ ಇಯರಿಂಗ್ಸ್ ಅಂದರೆ ತುಂಬ ದೊಡ್ಡ ವಿಷಯ ಏನಲ್ಲ ಆದರೆ ಅದು ಹಾಕಿಲ್ಲ ಅಂತ ಅಂದರೆ ಮ್ಯಾಚಿಂಗ್ ಆಗ್ಲಿಲ್ಲ ಅಂತೆಂದ್ರೆ ನಮಗು ನೋವಾಗುತ್ತೆ ಯಾಕೆಂದ್ರೆ ಇಯರಿಂಗ್ಸ್ ಅನ್ನೋದು ಕಾಮನ್ ತಿಂಗೇ ಅಲ್ಲ ಇಯರಿಂಗ್ಸ್ ಬಗ್ಗೆ ಹೇಳಬೇಕು ಅಂತೆಂದ್ರೆ ಇದು ಮಾತ್ರ ಅಲ್ಲ ನನ್ನ ಸ್ಯಾರಿಗೇ ಲೆಹೆಂಗಾಗೆ ಅರಿಶ್ಣ ಶಾಸ್ತ್ರಕ್ಕೆ ಮತ್ತು ನಮ್ಮ ಅಕ್ಕನಿಗೂ ನಾನೇ ಸೆಲೆಕ್ಟ್ ಮಾಡಿದ್ದು ಮತ್ತು ನನ್ನ ಗೊತ್ತಿರೊ ರಿಲೆಟೀವ್ಸ್ ಮತ್ತು ಫ್ರೆಂಡ್ಸು ನಾನು ನನ್ಗಲ್ಲಿ ಬಂದಿದಿದ್ದು ಯಾರ್ಯಾರು ಯಾರ್ಯಾಗೆ ಹೇಳಬೇಕಿತ್ತು ಅವ್ರಿಗೆಲ್ಲ ಹೇಳ್ದೆ ಈ ಶಾಪಲ್ಲಿ ಸಿಗುತ್ತೆ ಅಂತೆಯೂ ಹೇಳ್ದೆ ಅವರು ಹೋಗಿ ಅಲ್ಲಿ ಬೈ ಮಾಡ್ತಿದ್ರು ನಾನು ಅಂದ್ಕೊಂಡಿದ್ದೆ ಅದೂ ಈಗಷ್ಟೇ ರೀಸೆಂಟಾಗಿ ಬಂದಿರೊ ಇಯರಿಂಗ್ಸ್ ಅಂತ ಆದರೆ ಆ ಶಾಪು ನಾನು ಅಂದ್ಕೊಂಡಿದ್ದೆ ಆ ಶಾಪು ರೀಸೆಂಟಾಗಿ ಬಂದಿದೆ ಅಂತ ನನಗೊತ್ತೇ ಇರಲಿಲ್ಲ ಮೆಜೆಸ್ಟಿಕ್ಕಲ್ಲಿ ಅಂಥ ಶಾಪಿರತ್ತೆ ಅಂತಲೂ ನನಗೆ ಗೊತ್ತಿರಲಿಲ್ಲ ಆಂ ಶಾಪು ತುಂಬ ಸಿಂಪಲಾಗಿದ್ರೂ ಆಂ ಇಯರಿಂಗ್ಸು ಅಷ್ಟೆ ಕ್ಯೂಟಾಗಿರುತ್ತೆ ಚಿಕ್ಕ ಓಲೆ ತೊಗೊಂಡೆ ನಾನು ಆದರೆ ತುಂಬ ಅದು ತುಂಬ ಲುಕ್ಕಾಗಿ ಕಾಣಿಸ್ತಿತ್ತು ಸಿಂಪಲ್ಲಾಗಿದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆಂ ಆ ಇಯರಿಂಗು ಇಯರಿಂಗು ನನ್ನ ಕಿವಿಗೆ ಹೇಗೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದಿದ್ದೆ ಅಂದರೆ ನನ್ನ ನನ್ನ ಕಿವಿಗೆ ಹಾಕ್ಕೊಂಡಿದ್ದ ತಕ್ಷಣ ಅದೂ ಗಾಯ ಆಗಿದ್ದಾಗಿರ್ಬೋದು ಏನಾದರು ಆಗಿರ್ಬೋದು ಅಂಥದ್ದ್ರಲ್ಲಿ ಏನಾದರು ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಇಯರಿಂಗ್ಸ್ ಮಾತ್ರ ತುಂಬ ಬ್ಯೂಟಿಫುಲ್ಲಾಗಿತ್ತು ಚಿಕ್ದಾಗಿತ್ತು ನಾನು ಸ್ಯಾರಿಗೆ ಹಾಕ್ಕೊಬೇಕಾದರೆ ನಾನು ಜುಮಕಿ ಹಾಕ್ಕೊಂಡಿದ್ದೆ ಲೆಹೆಂಗಾಗೆ ಅಂಥದ್ದೇ ನಾನು ಅದಕ್ಕೆ ಡಿಸ್ ಡಿಸೈನಿಂಗ್ ಆಗಿರೋದು ಒಂದು ಚಿಕ್ಕದಾಗಿ ಮ ಇಯರಿಂಗ್ಸ್ ತೊಗೊಂಡಿದ್ದೆ ನಾನು ಆ ಶಾಪಲ್ಲೆ ಹೋಗಿ ತೊಗೊಂಡಿದ್ರಿಂದ ನನಗೆ ಡಿಸ್ಕೌಂಟ್ ಏನು ಕೊಡ್ಲಿಲ್ಲ ಅಲ್ಲಿ ಇಯರಿಂಗ್ಸ್ ಬಗ್ಗೆ ನನಗಿರೊ ಪಾಸಿಟಿವ್ ಎಕ್ಸ್ಪೀರ್ಯನ್ಸ್ ಅಂತ ಅಂದರೆ ನನಗೆ ಹಾಬಿಯೇ ಇಯರಿಂಗ್ಸ್ ಹುಡ್ಕೋದು ಮಾತ್ರವೇ ನನ್ನ ಹಾಬಿ ತುಂಬ ಇಯರಿಂಗ್ಸ್ ನನ್ನ ಹತ್ರ ತುಂಬ ಇಯರಿಂಗ್ ಕಲೆಕ್ಷನ್ಸ್ ಇದೆ ಆದರೆ ನನಗೆ ಗೊತ್ತಿರುವಂತಹ ತುಂಬ ಇಯರಿಂಗ್ಸ್ ಕಲೆಕ್ಷನ್ಸ್ ಅಂತೆಂದ್ರೆ ಅಷ್ಟು ಕಲೆಕ್ಷನ್ಸಲ್ಲಿ ನನಗ್ಯಾವುದು ಆವತ್ತು ಇಷ್ಟ ಆಗ್ಲಿಲ್ಲ ಆದರೆ ಈ ಥರ ಮೆಜೆಸ್ಟಿಕ್ಕಲ್ಲಿ ಒಂದು ಶಾಪಿದೆ ಅಂತ ನನಗೆ ಗೊತ್ತಾಗಿ ನಾನು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾಯಿರುವಾಗಿಂದಲೂ ನಂಗೆ ತುಂಬ ಇಷ್ಟ ಆಗಿದೆ ನಾನು ಡೈಲಿ ವೇರ್ಸ್ಗೂ ಅಲ್ಹೋಗಿ ಶಾಪ್ ಮಾಡಬೇಕು ಅಂತ ನನಗೆ ಮತ್ತೆ ಮತ್ತೆ ಅನಿಸ್ತಾಯಿತ್ತು ಇದು ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ಪುಟ್ಟದಾಗಿದ್ರು ನೋಡೋಕ್ಕೆ ತುಂಬ ಅದ್ಭುತವಾಗಿದೆ ಈ ಥರ ನಾನು ಇಯರಿಂಗ್ಸು ನಾನು ನೋಡಿರಲಿಲ್ಲ ಅಂದರೆ ಸೂಟೆಬಲ್ ಆಗಿರೊ ಇಯರಿಂಗ್ಸ್ ನನ್ನ ಸಿಕ್ಕೋದೇ ಇಲ್ವೇನೋ ನಮ್ಮ ಅಕ್ಕನ ಮದುವೆಗೆ ನಾನು ಏನ್ಮಾಡಲಿ ಅಂತ ಅಂದ್ಕೊಳ್ತಾ ಇದ್ದೆ ಆದರೆ ಈ ಇಯರಿಂಗ್ಸ್ ಸಿಕ್ಕಿದ್ದು ನಂಗೆ ತುಂಬಾನೆ ಖುಷಿಯಾಯ್ತು ನನಗೆ ಮಾತ್ರ ಅಲ್ಲ ನಾನು ಕೊಡಿಸ್ದಂತಹ ನನ್ನ ಸಿಸ್ಟರ್ಗಾಗಿರಬಹುದು ನಮ್ಮ ಅಕ್ಕ ಮದುವೆ ಹೆಣ್ಣಿಗಾಗಿರಬಹುದು ಅಥ್ವಾ ನಾನು ಕೊಡಿಸಿರೋ ಅಂಥ ರಿಲೆಟೀವ್ಸ್ಗೆ ಮತ್ತು ಫ್ರೆಂಡ್ಸು ಫ್ಯಾಮಿಲಿಯವ್ರಿಗೆ ಯಾರ್ಯಾರ್ಗೆ ನಾನು ಕೊಡಿಸಿದ್ನೊ ಅವರೆಲ್ರಿಗೂ ತುಂಬ ಇಷ್ಟ ಆಯ್ತು ಮತ್ತು ನಾವು ಎಲ್ಲರು ಅಲ್ಲಿ ಒಂದಿನ ಹೋಗಿಬಿಟ್ಟೂ ಮೆಜೆಸ್ಟಿಕ್ಕಲ್ಲಿ ಆ ಶಾಪ್ನ ಹುಡುಕಿ ಆ ಶಾಪಲ್ಲಿ ನಮಗೆ ಬೇಕಾಗಿರುವಂತಹ ಇಯರಿಂಗ್ಸ್ನ ನಾವು ತೊಗೊಂಡ್ವಿ ನಂಗಂತೂ ಸಿಕ್ಕಾಪಟ್ಟೆ ಖುಷಿಯಾಯ್ತು ನನ್ನ ಫಸ್ಟ್ ಪ್ರಾಡಕ್ಟ್ ಎಕ್ಸ್ಪೀರ್ಯನ್ಸು ತುಂಬ ಇಷ್ಟವಾಗಿರೋ ಅಂತಹ ವಸ್ತು ಅಥ್ವಾ ನಾನು ವೇರ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಅದು ಓಲೆಯೇ ಆಗಿದೆ